ನಾ ಭೇಟಿ ನೀಡಿದ ಜಾಗ ಮೈಸೂರು ಮೈಸೂರಿನಲ್ಲಿ ನಾವು ಮೊದಲು ಬೃಂದಾವನ ಗಾರ್ಡನ್ಗೆ ಹೋಗಿದ್ದೆವು ಬೃಂದಾವನ ಗಾರ್ಡನಲ್ಲಿ ನೋಡ್ಲಾಕ ಕಣ್ಣು ಸಾಲಲ್ದು ಅಷ್ಟು ಚೆನ್ನಾಗಿದೆ ನೋಡ್ಲಾಕ ಮ್ಯೂಜಿಕ್ನಿಂದ ನೀರೇ ಮ್ಯೂಜಿಕ್ ಪ್ರಕಾರ ನೀರ್ಗಳು ಹಾಡ್ತಾವಲ್ಲಿ ಚಿಮ್ಸ್ಕ್ತಾವ ಅಷ್ಟು ಚೆಂದದೆ ಅದು ಗಾರ್ಡನ್ ನೋಡ್ಬೇಕಾದ್ರೆ ಅಷ್ಟು ಸುಂದರವಾಗಿದೆ ಮತ್ತಲ್ಲಿ ಎಲ್ಲ ಬಜ್ಜರ್ ಎಲ್ಲ ಇದೆ ಅಲ್ಲಿ ಚಂದ ಇದೆ ಅಲ್ಲಿ ನೈಟ್ ಟೈಮ್ ನೋಡ್ಬೇಕು ಸಂಜಿಪ್ಪಾರ್ ನೋಡ್ಬೇಕೆಂದರೆ ಅಷ್ಟು ಕಣ್ಗಳು ಸಾಲದಂತೆ ಬೃಂದಾವನ ಗಾರ್ಡನ್ನಲ್ಲಿದೆ ಮತ್ತಲ್ಲೆಲ್ಲ ಎಷ್ಟೊಂದು ಜನದ ಹಿಂದಕ್ಕ ಹಿಂದಿಂದು ಕಾಲಗಳದ್ದೆಲ್ಲ ಕೆಲವ್ರದ್ದೆಲ್ಲ ಅಲ್ಲಿ ಸಮಾಧಿಗಳು ಸಹ ನೋಡಿದೆವು ನಾವು ಅಲ್ಲಿ ನೋಡಿ ನಂತರ ನನಗೆ ಅಲ್ಲಿ ಒಂದು ಬೇರೆ ದೇವಸ್ಥಾನಕ್ಕೆ ಹೋಗಿದ್ದೆವು ನಾವು ಆ ದೇವಸ್ಥಾನದ ನನಗೆ ಬಹಳ ವಿಚಿತ್ರ ಅನ್ನಿಸಿತ್ತು ಚಾಮುಂಡಿ ಬೆಟ್ಟ ದೇವಸ್ಥಾನ ಅಂದ್ರೆ ಚಾಮುಂಡಿ ಬೆಟ್ಟ ಅಲ್ಲಿಗೆ ಹೋಗ್ಲತ್ತಿದ್ದೆವು ಅಲ್ಲಿಗೆ ಹೋಗ್ಲತ್ತಿದ್ದೆವು ಹೋಗ್ಲತ್ತಿದ್ದೆವು ಅದು ಫುಲ್ಲು ಗುಡ್ಡದ ಮೇಲದ ಅದಕ್ಕೆ ಹೆಂಗೆ ಹೋಗಬೇಕು ಅಂತಂದ್ರೆ ಬಸ್ ಹತ್ದೇವಂದ್ರೆ ಅದಕ್ಕ ಸುತ್ತಿ ಸುತ್ತಿ ಸುತ್ತಿ ಸುತ್ತಿ ಸುತ್ತಾಕ್ಬೇಕು ಕಾಡ್ಗಳು ಅವ ರೋಡ್ ರೋಡದ ಬಟ್ ಸುತ್ತಾಕ್ಬೇಕಾಯ್ತದ ಸುತ್ತಾಕಿ ಸುತ್ತಾಕಿ ಸುತ್ತಾಕಿ ಸುತ್ತಾಕಿ ಸುತ್ತಾಕಿ ಸುತ್ತಾಕಿ ಹೋಗ್ಬೇಕಾಗ್ತದ ಬರೀ ಕಾಡು ಬೇವಸೆ ಆಗ್ಬೇಕು ಒಬ್ಬೊಬ್ರಿಗೆ ಆದ್ರೆ ಕಣ್ಣಿಗೆ ಚಕ್ಕರೇ ಬರ್ತದ ಅಂತ ರೋಡದ ಅದು ಭಯಂಕರ ರೋಡದು ಮ್ಯಾಲ ಹೋಗ್ಬೇಕಾದ್ರೆ ಅಲ್ಲಿ ದೇವಸ್ಥಾನದ ಅಲ್ಲಿ ದೇವಸ್ಥಾನ ಮ್ಯಾಲ ಮ್ಯಾಲ ಹೋಗಿ ನಿಂತೇವು ಅಂದ್ರೆ ನಮ್ಗೆ ಮೈಸೂರಿಂದು ಅರಮನೆ ಕೂಡ ಕಾಣ್ಸ್ತದೆ ನನಗಲ್ಲಿಂದ ಯಾಕೆ ವಿಚಿತ್ರ ಅನ್ಸ್ತು ಅಂದ್ರೆ ಅದು ರೋಡ್ ನನಗೆ ಸರಿ ಅನ್ನಿಸಿಲ್ಲ ಅಷ್ಟಕ್ಕೆ ನನ್ಗೆ ಅದು ವಿಚಿತ್ರ ಅನ್ಸಿತ್ತು ಸುತ್ತಾಕಿ ಸುತ್ತಾಕಿ ಹೋಗ್ಬೇಕಂದ್ರೆ ಅದು ನನಗೆ ವಿಚಿತ್ರ ಅನ್ನಿಸಿತು ಕಾಡಿತ್ತು ಅಲ್ಲಿ ರೋಡ್ ಸರೀಗೆ ಇದ್ದಿದ್ದಿಲ್ಲ ಅದ್ರ ಸಲುವಾಗಿ ನಾನು ಬಹಳ ವಿಚಿತ್ರ ಅನ್ನಿಸಿತು ಅದು ನನಗೆ ಸರಿ ಅನ್ಸಿಲ್ಲ ಜಾಗ ಅದು ನನಗೆ ಬೇರೆ ಜಾಗ ನನಗೆ ಚೆನ್ನಾಗಿ ಅನ್ನಿಸ್ಯಾವ ಆ ಜಾಗ ನನಗಿಷ್ಟ ಆಗಿಲ್ಲ ಅದಕ್ಕೆ ನಾನು ಇಷ್ಟವಾದದ್ದು ನೋಡೋದು ನಮ್ಗೆ ತೃಪ್ತಿ ಅನ್ನಿಸ್ತದ ಇಷ್ಟವಿಲ್ಲದ ಸ್ಥಳಗಳು ನೋಡಿದ್ರೆ ನಮ್ಗೆ ಒಂಥರಾ ಬೇಜಾರಾಗ್ತದ ಭಯ ಕೂಡ ಆಯ್ತದ ನಮ್ಗೆ ಅಂಥ ಜಾಗಗಳ್ನ ನೋಡಿದ್ರೆ ಭಯನೂ ಆಗ್ತದ ಆ ಬಸ್ನಲ್ಲಿ ಕುಂತಾಗ ಹೊರಗಡೆ ನೋಡಿದೇವಂದ್ರೆ ಅಷ್ಟು ಭಯ ಕೆಳಗಡೆ ನಾವು ಮ್ಯಾಲ ಗುಡ್ಡದ ಮ್ಯಾಲಿದ್ದೀವಿ ಜಾಗ ಅಂದ್ರೆ ಅಲ್ಲಿ ಕೆಳಗೆ ನೋಡ್ಬೇಕಾದ್ರೆ ಧುಮುಕಿ ಬಿದ್ರೆ ಆ ಕಡೆ ಹೋಗ್ತೇವೋ ಗೋತ್ತೇ ಆಗದಲ್ಲಿ ಕಾಣಿಸೇವಲ್ರಿ ಮನುಷ್ಯರು ಅಷ್ಟು ಮ್ಯಾಗ ಆಕಾಶಕ್ಕೆ ಈ ಭೂಮಿಗೆ ಎಷ್ಟು ದೂರದ ಅಂತದ್ದು ಆ ಆ ಥರ ನಮ್ಗೆ ಅನ್ನಿಸ್ತದ ಅದು ನನ್ನ ಚಾಮುಂಡಿ ಬೆಟ್ಟಕ್ಕೆ ಹೋದ್ರೆ ಅಷ್ಟು ಭಯಂಕರದಲ್ಲಿ